ಎಲ್ಲರಿಗು ನಮಸ್ಕಾರ ನನಗೆ ಬಂದಿರುವ ವಿಷಯ ತಿಂಡಿ ತಯಾರಿಸುವ ತಿಂಡಿಗಳು ಯಾವುಯಾವು ಅದನ್ನು ಹೇಗೆ ತಯಾರಿಸುವಿರಿ ಎಂಬುವುದು ಸೊ ನಾನು ಅನೇಕ ರೀತಿಯ ತಿಂಡಿಗಳನ್ನು ತಯಾರಿಸುತ್ತೇನೆ ಉದಾಹರಣೆಗೆ ಶಾವಿಗೆ ಪಾಯಸ ಸಂಡಿಗೆ ಹೋಳಿಗೆ ಒಬ್ಬಟ್ಟು ಕರ್ಜಿ ಕಾಯಿ ಕರ್ಜಿ ಕಾಯಿ ಚಿತ್ರಾನ್ನ ದೋಸೆ ರೊಟ್ಟಿ ಚಪಾತಿ ಇನ್ನು ಅನೇಕ ರೀತಿಯ ತಿಂಡಿಗಳನ್ನು ತಯಾರಿಸುತ್ತೇನೆ ಸೊ ಮೊದಲಿಗೆ ನಾನು ಕರ್ಜಿ ಕಾಯಿಯನ್ನು ಹೇಗೆ ತಯಾರಿಸುವುದು ಎಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟ ಪಡುತ್ತೇನೆ ಮೊದಲು ಮೈದಾ ಹಿಟ್ಟನ್ನು ಮೈದಾ ಹಿಟ್ಟು ಹಾಗು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸೋಡ ಪುಡಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಇಟ್ಟುಕೊಳ್ಳಬೇಕು ಕಲಸಿ ಇಟ್ಟು ಅರ್ಧ ಗಂಟೆ ಆಗಬೇಕು ಸೊ ಕಲಸಿ ಇಟ್ಟು ಅರ್ಧ ಗಂಟೆ ಆಗಬೇಕು ನಂತರ ಅದು ಆ ನಂತರ ಅದಕ್ಕೆ ಹೂರಣವನ್ನು ತಯಾರು ಮಾಡಬೇಕಾಗುತ್ತದೆ ಹೂರಣವನ್ನು ಹೇಗೆ ತಯಾರು ಮಾಡುವುದೆಂದರೆ ಕೊಬ್ಬರಿಯನ್ನು ತುರಿದು ಅದಕ್ಕೆ ಸಕ್ಕರೆ ಹಾಗು ಹುರಿದ ಎಳ್ಳನ್ನು ಹಾಕಿ ಹೂರಣವನ್ನು ತಯಾರಿಸಿ ಆ ಹೂರಣವನ್ನು ಕಣಕ ತಯಾರಿಸಿ ಇಟ್ಟಂತಹ ಕಣಕ ಕಣಕವನ್ನು ಚೆನ್ನಾಗಿ ಸಣ್ಣದಾಗಿ ತೆಳುವಾದ ಹಾಳೆಗಳನ್ನಾಗಿ ಅದನ್ನು ಲಟ್ಟಿಸಿ ಅದರ ಒಳಗೆ ಮಾಡಿ ಇಟ್ಟಿರುವಂತಹ ಹೂರಣವನ್ನು ಹಾಕಿ ಅದನ್ನು ಹೊರಗಡೆಯಿಂದ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ಒಳಗಿರುವಂಥ ಹೂರಣ ಆಚೆ ಬರದ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಅದುಮಿ ಬಿಟ್ಟು ಕರ್ಜಿ ಕಾಯಿಗಳನ್ನು ತಯಾರು ಮಾಡಿ ಇಟ್ಟುಕೊಳ್ಳಬೇಕು ನಂತರ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಿಸಿದ ನಂತರ ಚೆನ್ನಾಗಿ ಸ್ವಾರಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಮಾಡಿಟ್ಟಿರುವಂತಹ ಕರ್ಜಿ ಕಾಯಿಗಳನ್ನು ಅದರ ಒಳಗಡೆ ಹಾಕಿ ಕೆಂಪಗೆ ಆಗುವಂತೆ ಕಾಯಿಸಬೇಕು ಈ ರೀತಿ ಮಾಡು ಮಾಡಿಡುವುದರಿಂದ ಕರ್ಜಿ ಕಾಯಿ ತಯಾರಾಗುತ್ತದೆ ಇನ್ನು ಅನೇಕ ರೀತಿಯ ತಿಂಡಿಗಳನ್ನು ನಾನು ಮಾಡುತ್ತೇನೆ ಸೌತೆಕಾಯಿ ಕೋಸಂಬರಿ ಹಾಗೇ ಕಡಲೆ ಬೇಳೆ ಕೋಸಂಬರಿ ಕ್ಯಾರೆಟ್ ಕೋಸಂಬರಿ ಅನೇಕ ರೀತಿಯ ಕೋಸಂಬರಿಗಳು ಸಹ ನನಗೆ ಬರುತ್ತದೆ ಸೊ ಸೌತೆ ಕಾಯಿ ಕೋಸಂಬರಿಯನ್ನು ಸೌತೆ ಕಾಯಿಯನ್ನು ಮೊದಲಿಗೆ ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೆ ಉಪ್ಪು ಕಲಸಿ ಅದರಿಂದ ನೀರನ್ನು ಬೇರ್ಪಡಿಸಿ ಅದಕ್ಕೆ ಈರುಳ್ಳಿ ಕಾಯಿ ತುರಿ ಹಸಿಮೆಣಸಿನಕಾಯಿ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಟ್ಟು ಅದನ್ನು ತಿರುಗಿಸಿದರೆ ಸೌತೆ ಕಾಯಿ ಕೋಸುಂಬರಿ ತಯಾರಾಗುತ್ತದೆ ಹಾಗು ಅನೇಕ ರೀತಿಯ ಸಾಂಬಾರುಗಳನ್ನ ಸಹ ನನಗೆ ಮಾಡುವುದಕ್ಕೆ ಬರುತ್ತದೆ ಕುಂಬಳ ಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೂ ಸಹ ಬರುತ್ತದೆ ಸೊ ಕುಂಬಳ ಕಾಯಿ ಮಜ್ಜಿಗೆ ಹುಳಿಯನ್ನು ಹೇಗೆ ತಯಾರಿಸುದೆಂದರೆ ಕುಂಬಳ ಕಾಯಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡುವಂಥದ್ದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿ ಅದನ್ನು ಅದನ್ನು ಒಂದೆಡೆ ಎತ್ತಿಟ್ಟುಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬಿಟ್ಟು ಆ ಆ ನೀರು ಕುದಿಯು ಕುದಿಯುವಾಗ ಈ ಹೋಳುಗಳನ್ನು ತೆಗೆದು ಅದಕ್ಕೆ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸುವಂಥದ್ ಬೇಯಿಸುವುದು ನಂತರ ಅದಕ್ಕೆ ಮಸಾಲೆಯನ್ನು ತಯಾರು ಮಾಡಬೇಕು ಮಸಾಲೆಯನ್ನು ಹೇಗೆ ತಯಾರಿಸುವುದೆಂದರೆ ಕಾಯಿ ಕಾಯಿ ಹಾಕಿ ಹಸಿಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಾಕಿ ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಸ್ವಲ್ಪ ಅದನ್ನು ಹುರಿದುಕೊಳ್ಳಬೇಕು ಹುರಿದು ನಂತರ ಅದನ್ನು ಅದನ್ನು ರುಬ್ಬಿಕೊಂಡು ಅದನ್ನ ತರಕಾರಿಗೆ ಹಾ ತರಕಾರಿಗೆ ಹಾಕಬೇಕು ಕುದಿಯಲಿಟ್ಟು ಒಂದು ಇಟ್ಟಿರುವಂತಹ ಕುಂಬಳ ಕಾಯಿಗೆ ಕುಂಬಳ ಕಾಯಿಗೆ ಇದನ್ನು ಹಾಕಬೇಕು ಹಾಕಿದ ಹಾಕಿ ಒಂದು ಕುದಿ ಬಂದ ನಂತರ ಅದನ್ನು ಇಳಿಸಿ ಬಿಟ್ಟು ಅದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನ ಹಾಕಿ ತಿರುಗಿಸಿದರೆ ಕುಂಬಳ ಕಾಯಿ ಮಜ್ಜಿಗೆ ಹುಳಿ ತಯಾರಾಗುತ್ತದೆ ಇನ್ನೂ ಅನೇಕ ರೀತಿಯ ಅಡಿಗೆಗಳು ಅಡಿಗೆಗಳನ್ನು ನಾನು ಮಾಡುತ್ತೇನೆ ಇನ್ನೂ ಇನ್ನೂ ಒಂದು ಅಡಿಗೆಯನ್ನು ನಿಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟ ಪಡುತ್ತೇನೆ ಪಲಾವ್ ಪಲಾವನ್ನು ಹೇಗೆ ಮಾಡುವುದೆಂದರೆ ಮೊದಲಿಗೆ ಪಲಾವಿಗೆ ಬೇಕಾದಂತಹ ತರಕಾರಿಗಳನ್ನು ಹೆ ಹೆಚ್ಚಿಕೊಳ್ಳುವುದು ಅಂದರೆ ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ಇದನ್ನೆಲ್ಲಾ ಹೆಚ್ಚಿಕೊಂಡು ಹಾಗೆ ಬಟ್ ನೆನಸಿಟ್ಟ ಬಟಾಣಿಯನ್ನು ಸಹ ತೆಗ್ದಿಟ್ಟುಕೊಳ್ಳುವಂಥ ತೆಗೆದಿಟ್ಟುಕೊಳ್ಳುವಂಥದ್ದು ನಂತರ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಬೇಕು ಮಸ ಮಸಾಲೆಯನ್ನು ರೆಡಿ ಮಾಡುವುದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇ ಹಸಿಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಸಹ ಚೆನ್ನಾಗಿ ರುಬ್ಬಿಕೊಳ್ಳುವಂಥದ್ದು ನಂತರ ಟೊಮ್ಯಾಟೊ ಈರುಳ್ಳಿ ಅನ್ನು ಸಣ್ಣಗೆ ಹೆಚ್ಚಿಕೊಂಡು ಗ್ಯಾಸ್ ಮೇಲೆ ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಅದಕ್ಕೆ ಸ್ವಾರಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾ ಎಣ್ಣೆ ಕಾದ ನಂತರ ಈರುಳ್ಳಿ ಟೊಮ್ಯಾಟೊವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹುರಿದುಕೊಳ್ಳಬೇಕು ಅದು ಬೆಂದ ನಂತರ ಅದಕ್ಕೆ ಹೆ ತಯ ರೆಡಿ ಮಾಡಿರುವಂತಹ ಮಸಾಲೆಯನ್ನು ಹಾಕುವಂಥದ್ದು ಅಂದರೆ ಈರುಳ್ಳಿ ಬೆಳ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕುವಂಥದು ನಂತರ ಅದಕ್ಕೆ ತರಗ ತ್ತ ಹೆಚ್ಚಿಟ್ಟ ಅಂತಹ ತರಗತ ತರಕಾರಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸುವುದು ಆನ್ ಒಂದು ಹತ್ತು ನಿಮಿಷಗಳ ನಂತರ ಅದಕ್ಕೆ ಅಕ್ಕಿಯನ್ನು ತೊಳೆದು ಒನ್ ಅಕ್ಕಿಯನ್ನು ಅಳತೆಯ ಪ್ರಕಾರ ತೆಗೆದುಕೊಳ್ಳಬೇಕಾಗುತ್ತದೆ ಅಕ್ಕಿಯ ಒಂದು ಪಾವು ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸಬೇಕಾಗುತ್ತದೆ ಅದರಿಂದ ಅಕ್ಕಿಯನ್ನು ಅಳತೆಯಲ್ಲಿ ತೆಗೆದುಕೊಂಡು ಅದನ್ನು ತೊಳೆದು ಅಕ್ಕಿಯನ್ನು ಹಾಕಿ ನಂತರ ಅದಕ್ಕೆ ಎರಡು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುಕ್ಕರ್ ಲಿಡ್ಡನ್ನು ಮುಚ್ಚು ಹಾಕುವಂಥದ್ದು ಆನಂತರ ಎರಡು ವಿಶಲನ್ನು ಬರಿಸಿದರೆ ಪಲಾವು ತಯಾರಾಗುತ್ತದೆ ಇನ್ನು ಇನ್ನೊಂದು ಅಡುಗೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟ ಪಡುತ್ತೇನೆ ಅದು ಏ ಅದು ಯಾವುದೆಂದರೆ ಹಪ್ಪಳವನ್ನು ತಯಾರಿಸುವುದು ಹೇಗೆ ಎಂದು ಮೊದಲು ನನಗೆ ಬರುವುದು ಅಕ್ಕಿ ಹಪ್ಪಳ ಸೊ ಅಕ್ಕಿ ಹಪ್ಪಳವನ್ನು ಮಾಡುವುದಕ್ಕೆ ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹರ ಹರಗಿ ಅದು ಒಣಗಿದ ನಂತರ ಪುಡಿಯನ್ನು ಮಾಡಿಕೊಳ್ಳಬೇಕು ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕುವ ರೀತಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಎರಡು ಲೋಟ ನೀರನ್ನು ಕುದಿಯುವುದಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಣ ಮೆಣಸಿನಕಾಯಿಯ ಸಣ್ಣದಾಗಿ ಪುಡಿ ಮಾಡಿ ಇಟ್ಟು ಒಣ ಮೆಣಸಿನ ಕಾಯಿಯನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಅದನ್ನು ಹಾಕಿ ಅದು ಕುದಿದ ನಂತರ ಕುದಿದ ನಂತರ ಪುಡಿಯನ್ನು ಮಾಡಿ ಕೊಂಡಂತಹ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸುವುದು ಬೇಯಿಸಿದ ನಂತರ ಅದನ್ನು ಚೆನ್ನಾಗಿ ಅದನ್ನು ಚೆನ್ನಾಗಿ ಲಟ್ಟಿಸಿ ಬಿಟ್ಟು ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತಯಾರಿಸಿಕೊಳ್ಳಬೇಕು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತಯಾರಿಸಿಕೊಂಡ ನಂತರ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಆ ಪ್ಲಾಸ್ಟಿಕ್ ಕವರ್ಗಳ ನಡುವೆ ರೌಂಡ್ ಆಗಿ ಕತ್ತರಿಸಿದಂತಹ ಪ್ಲಾಸ್ಟಿಕ್ ಕವರ್ಗಳನ್ನು ಉಪಯೋಗಿಸಿ ಅದಕ್ಕೆ ಎಣ್ಣೆ ಹಚ್ಚಿ ಆ ಪ್ಲಾಸ್ಟಿಕ್ ಕವರ್ಗಳಿಗೆ ಎಣ್ಣೆಯನ್ನು ಹಚ್ಚಿ ಅದರ ಅದರೊ ಅದರಿಂದ ಅಪ್ಪ ಹಪ್ಪಳ ಅದ್ರಿಂದ ಈ ಉಂಡೆಗಳನ್ನು ಇಟ್ಟು ಲಟ್ಟಿಸುವಂಥದ್ದು ಲಟ್ಟಿಸಿದ ನಂತರ ಅದನ್ನು ಬಿಸಿಲಿಗೆ ಕೂಡಲೇ ಬಿಸಿಲಿನಲ್ಲಿ ಒಂದು ಎರಡು ದಿನಗಳು ಒಣಗಿಸಿದ ಒಣಗಿಸಿದರೆ ಅಕ್ಕಿ ಹಪ್ಪಳ ತಯಾರಾಗುತ್ತದೆ ಹೀಗೆ ಅನೇಕ ರೀತಿಯ ಹಪ್ಪಳ ಹಪ್ಪಳಗಳು ಕೋಸಂಬರಿ ಪಲಾವು ಪಾಯಸ ಕೇಸರಿ ಬಾತು ಇನ್ನೂ ಅನೇಕ ರೀತಿಯ ಅಡುಗೆಗಳನ್ನು ನಾವು ಅಡುಗೆಗಳನ್ನು ಮಾಡುತ್ತೇನೆ ಸೋ ಆ ಅಡುಗೆಗಳನ್ನು ಸವಿದಂಥವರು ನೀವು ಮಾಡಿದಂಥ ಅಡುಗೆ ತುಂಬ ಚಂದ ಇದೆ ಎಂದು ವ್ಯಕ್ತಪಡಿಸಿದಾರೆ ತ್ಯಾಂಕ್ ಯು ಧನ್ಯವಾದಗಳು